ಹಲೋ ಲಕ್ಷ್ಮೀ ಫ್ಲವರ್ ಶಾಪ್ ಸರ್ ಹೇಳಿ ಹೇಳಿ ಸ ಎಷ್ಟು ಬೇಕಾಗಿತ್ತು ಸ ಸರ್ ಯೆಲ್ಲೋ ಶಾಮಂತಿ ಬಂದು ಅರ್ಶ್ನದ ಶಾಮಂತಿ ಬಂದು ಇನ್ನೂರು ರೂಪಾಯಿ ಇದೆ ಸರ್ ಕೆ ಜಿ ಬಿಳಿ ಶಾಮಂತಿಗೆ ಬಂದು ನೂರ ಎಂಬತ್ತಿದೆ ಸರ್ ಕೆ ಜಿ ಹೌದಾ ಸ ಸರಿ ಸರ್ ಹಡ್ರೆಸ್ ಹೇಳಿ ನಿಮ್ಮ ಹಡ್ರೆಸ್ ಹೇಳದ್ರೆ ನಾನು ನಿಮಗೆ ಮೂ ಒಂದು ಕೆ ಜಿ ಸ್ಯಾಂಪಲ್ ಕೊಟ್ ಕಳಿಸ್ತೀನಿ ಸರ್ ಇನ್ನೂರು ರೂಪಾಯಿ ಸ ಮಾಡ್ಕೊಡ್ತೀವಿ ಸ ಸರ್ ರೋಸ್ ಬಂದು ಮುನ್ನೂರು ರೂಪಾಯಿ ಇದೆ ಪರ್ ಕೆ ಜಿ ಬೇರೆ ಯಾವ ಹೂವು ಬೇಕು ಸರ್ ನಿಮಗೆ ಶಾಮಂತಿ ಬಂದು ಇನ್ನೂರು ಮಲ್ಲಿಗೆ ಬಂದು ನಾಲ್ಕು ಸಾವಿರ ರೂಪಾಯಿ ಇದೆ ಸರ್ ಕೆ ಜಿ ಹಾಂ ಬೇರೆ ಯಾವ್ದು ಬೇಕು ಸರ್ ಸರ್ ಈಗ ಸ್ಯಾಂಪಲ್ ಕಳಸ್ತೀನಿ ನೋಡಿ ಹೂವ ಫಸ್ಟ್ ನೀವು ಇನ್ನೂರು ರೂಪಾಯಿ ಇದೆ ಕೆ ಜಿ ಆಮೇಲೆ ನೀವು ರೇಟ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸ ಸರ್ ಅದು ಡೆಕೊರೇಷನ್ ಮೇಲೆ ಇದಾಗುತ್ತೆ ಸರ್ ಡಿಪೆಂಡಾಗುತ್ತೆ ನಿಮಗೆ ಡೆಕೊರೇಷನ್ ಈಗ ಸಿಂಪಲಾಗಿ ಬೇಕಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅನ್ನಂಗಿದ್ರೆ ಅದೇ ರೇಟ್ ಸ್ವಲ್ಪ ಜಾಸ್ತಿಯಾಗುತ್ತೆ ನೀವು ಫಸ್ಟ್ ಸ್ಯಾಂಪಲ್ ನೋಡಿ ನಿಮಗೆ ಯಾವ ಥರ ಬೇಕು ಡಿಸೈನ್ ಹೇಳಿದ್ರೆ ಅದ್ರ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಸ ಎರಡೂ ಇದೆ ಸ ಆನ್ಲೈನ್ ಆದರೂ ಮಾಡ್ಬೋದು ಆಫ್ಲೈನ್ ಆದರೂ ಮಾಡ್ಬೋದು ಸ ಸರಿ ಸರ್ ಅಡ್ರೆಸ್ ಕಳಿಸಿ ಈ ನಂಬರಿಗೆ ನಾನು ಕಳ್ಸ್ಕೊಡ್ತೀನಿ ಒಂದು ಕೆ ಜಿ ಸ್ಯಾಂಪಲ್ ಹೂವ ಸರಿ ಸರ್ ನಮಸ್ಕಾರ